ಪಾತ್ರೆ ತೊಳೆಯಲು ಮುಂಚಿನ ಕಾಲದಲ್ಲಿ ಬೂದಿಯನ್ನು ಬಳಸ್ತಾಯಿದ್ರು ಈಗ ಬೂದಿ ಸಿಗೋದಕ್ಕೆ ಆಗೋದಿಲ್ಲ ಕಾರಣ ಎಲ್ಲರು ಸೋಪ್ ಅನ್ನು ಬಳಸ್ತಿದಾರೆ ಸೋಪಿನಿಂದ ಪಾತ್ರೆಯನ್ನು ತಿಕ್ಕಿ ಜಿಡ್ಡೆಲ್ಲ ತೆಗೆಯುವಂಥ ಕಾರ್ಯಕ್ರಮ ನಡೆಸ್ತಾಯಿದ್ದೇವೆ